ಫಿಶಿಂಗಿನ ವಿಷಯದಲ್ಲಿ ಹೇಳುವುದಾದರೆ ಈಗ ಒಂದು ನಲವತ್ತು ವರ್ಷದ ಮುಂಚಿನ ವಿಷಯ ಹೇಳುವುದಾದರೆ ಮುಂಚೆ ನಮ್ಮ ತಂದೆ ತಂದೆಯವರು ಅಜ್ಜನವರೆಲ್ಲ ಈ ಮರದ ದೋಣಿ ಅಂತ ಒಂದು ದೋಣಿ ಇತ್ತು ಅದಗ ಇತ್ತದಾಗ ಆವಾಗ ಅದರಲ್ಲಿ ಐದು ಜನ ಆರು ಜನ ಹತ್ತು ಜನ ಎಲ್ಲ ಹೋಗಿ ಮೀನು ಹಿಡಿದು ಬರುತ್ತಿದ್ದರು ಅದು ಕಾಲ ಕ್ರಮೇಣ ದೋಣಿ ಒ ಒಂದು ಆ ದೋಣಿಗೆ ಯಾಕೆಂದರೆ ಅದಕ್ಕೆ ಆಯುಷ್ಯ ಕಡಿಮೆ ದ್ ಮರದ ದೋಣಿಗೆ ಆಮೇಲೆ ಈ ಫೈಬರ್ ದೋಣಿ ಅಂತ ಬಂತು ಅದರ ಅದು ಅದಕ್ಕೆ ಅದು ಯಾವ್ದು ಪೈಬರ್ ದೋಣಿಯಲ್ಲಿ ಒಂದು ಹದಿನೆಂಟು ಫೀಟ್ಟ ದೋಣಿ ಹಿಡಿದು ಅರವತ್ತಿ ಫೀಟಿನ ದೋಣಿವರೆಗೆ ದೋಣಿಯೆಲ್ಲ ಇತ್ತು ಅದಕ್ಕೆ ಯಾಕೆಂದರೆ ಒಂದು ಆವಾಗ ಅಂತ ಒಂದು ಇಪ್ಪತ್ತೆಂಟು ಫೀಟ್ನದು ದೋಣಿಯನ್ನು ನಾನು ಕೂಡ ಮಾಡಿದ್ದೇನೆ ಅದರಲ್ಲಿ ಎರಡು ಜನ ಮೂರು ಜನ ಹೋಗ್ಬೋದು ಆಮೇಲೆ ಅ ಅದು ಆದ ಮೇಲೆ ಅದೊಂದು ನಲವತ್ತು ಫೀಟಿನ ದೋಣಿ ಬಂತು ಅದು ಆಮೇಲೆ ಅದು ಮಾಟ್ಬಲೆಯಂತ ಒಂದು ದೋಣಿ ಒಂದು ಕಸುಬೂ ಶುರುವಾಯಿತು ಅದರಲ್ಲಿ ಮೂವತ್ತು ಮೂವತ್ತೈದು ಜನ ಕೆಲಸ ಮಾಡುತ್ತಾ ಒಂದೊಂದು ಊರಿನಲ್ಲಿ ಹತ್ತು ಹದಿನೈದು ಎಲ್ಲ ಫಂಡ್ ಇತ್ತು ಅದು ಅದರಲ್ಲಿ ಅ ಆಮೇಲೆ ಕ್ರಾ ಕಾಲ ಕ್ರಮೇಣ ಅದು ಕಾಲ್ ಹೋಗುವಾಗ ನಲವತ್ತು ಫೀಟ್ನದ್ದು ಹೋಗಿ ಆಮೇಲೆ ಅರವತ್ತು ಫೀಟಿನ ದೋಣಿ ಬಂತು ಅದರಲ್ಲಿ ನಲವತ್ತು ಜನ ನ ನಲವತ್ತೈದು ಜನ ಆಮೇಲೆ ಅದಕ್ಕೆ ಬೇಕಾದ ಒಂದು ಸಣ್ಣ ಅದು ಮೀನು ತರಲಿಕ್ಕೆ ಅದು ಅಲ್ಲಿ ಬಲೆ ಹಿಡಿ ಬಲೆ ಹಾಕಿ ಅದರಲ್ಲಿ ಮೀನು ತಂದು ಮೀನು ಹಿಡ್ದಾಗಿ ಹಿಡಿದ ಮೀನನ್ನು ಸಣ್ಣ ದೋಣಿ ಬೇಯಲ್ಲ ಬೇಕಾಗ್ತದೆ ಹಾಗೆಯೇ ಒಂದೊಂದು ಜೋಡಿಯ ಒಂದೊಂದು ಜೋಡಿಯಲ್ಲಿ ಅದಕ್ಕೆ ನಾವು ಜೋಡಿ ಅಂತ ಹೇಳುವುದು ಅದರಲ್ಲಿ ಐದು ಆರು ದೋ ದೋಣಿ ಬಂತು ದೋಣಿ ಇತ್ತು ಅದೊಂದು ಅದು ದೊಡ್ಡ ದೊಡ್ಡ ದೋಣಿ ಬರುವಾಗ ಫಸ್ಟಿಗೆ ಒಂದು ಎಂಟು ಪಾಯಿಂಟ್ ಅಂತ ಒಂದು ಎಮ್ ಐ ಇಂಜಿನ್ ಬಂತು ಆಮೇಲೆ ದೊಡ ದೊಡ್ಡ ದೋಣಿ ಆಗುವಾಗ ಕಾಲ ಕ್ರಮೇಣ ಆಗಿ ಅದೊಂದು ಎಂಟು ಪಾಯಿಂಟ್ ಹೋಗಿ ಒಂಬತ್ತು ಪಾಯಿಂಟು ಒಮ್ ನೈನ್ ಪಾಯಿಂಟ್ ನೈನ್ ಅಂತ ಅದೊಂದು ಇಂಜಿನ್ ಬಂತು ಆಮೇಲೆ ಅದೂ ಹೋಗಿ ಆಮೇಲೆ ಹದಿನೈದು ಆರ್ಸ್ ಪವರಿನ್ ಒಂದು ಇಂಜಿನ್ ಬಂತು ಆಮೇಲೆ ಮ ಇಪ್ಪತ್ತೈದು ಹಾರ್ಸ್ ಪವರಿನ ಇಂಜಿನ್ ಬಂತು ಅದೆಲ್ಲ ದೊಡದವ್ದ್ ದೊಡ ದೊಡ್ಡ ದೋಣಿಗೆ ಇಟ್ಟು ಮೀನೆಲ್ಲ ಹಿಡೀಲಿಕ್ಕೆ ಶುರು ಮಾಡಿದ್ರು ಆಮೇಲೇ ಎಂತ ಅಂದ್ರೆ ಆವಾಗ ಅದರ ನಡುವಿನಲ್ಲೇ ಒಂದು ಫಿಶಿಂಗ್ ಬೋಟು ಇದು ಎಲ್ಲ ಇತ್ತು ಯಾವುದು ರೆಸ್ಟನ್ನು ಬಕ್ಕ್ ಎಲ್ಲ ಉತ್ ಉದಾಹ್ನಾ ಥರದ ಇಂಜಿನೆಲ್ಲ ಇದ್ದದ್ದು ಫಿಶಿಂಗ್ ಬೋಟು ನನ್ನ ಹತ್ರ ಕೂಡ ಒಂದು ಒಂದು ನಲವತ್ತೈದು ರೆಸ್ಟನ್ನೊಂದು ಬೋಟ್ ಕೂಡ ಇತ್ತು ನಂಗನೊಂದು ಹತ್ತು ವರ್ಷ ಆ ಬೋಟಿನಲ್ಲಿ ಕೂಡ ಕೆಲಸ ಮಾಡಿದ್ದೇನೆ ಆಮೇಲೆ ಏನಾಯ್ತಂದ್ರೆ ಅದು ಚಿಕ್ಕದಾಯ್ತಂತ ಅದಕ್ಕಿಂತ ದೊಡ್ಡ ದೊಡ್ಡದೊಂದು ತ್ರೀ ಸೆವೆಂಟಿ ಬಂತು ಅದು ಅದು ಈಗಲೂ ಕೂಡ ಇದೆ ಆಮೇಲೆ ಅದು ಚಿಕ್ಕದಾಯ್ತಂತ ಈಗ ಒಂದು ಎಮ್ ಅರವತ್ತು ಅರವತ್ತೈದು ಪೀಟ್ನಾ ಡೀಪ್ ಬೋಟ್ ಅಂತ ಬಂತು ಅವರು ಹತ್ತು ದಿವಸಕ್ಕೊಮ್ಮೆ ಕರೆ ಬರುವುದು ಹಾಗೆ ಎಲ್ಲ ಅದು ಅದು ಅದರಲ್ಲಿ ಕಡಿಮೆ ಎಂದರೆ ಒಂದು ಟ್ರಿಪ್ ಬರುವಾಗ ಅವರಿಗೆ ಖರ್ಚು ಕೂಡ ಉಂಟು ಒಂಜು ಆರು ಲಕ್ ಹತ್ತು ಲಕ್ಷ ಎಂಟು ಲಕ್ಷ ಏಳು ಲಕ್ಷ ರೂಪಾಯಿ ಸಂಪಾದನೆ ಆಗಬೇಕು ಈಗ ಪ ಯಾಕೆಂದರೆ ಈಕ ಈಗ ಅಂದರೆ ಅವರಿಗೆ ಯಾಕೆಂದರೆ ಮುಂಚೆಯೆಲ್ಲ ಅದು ಮೂವತ್ತು ನಲವತ್ತು ರೂಪಾಯಿ ಡೀಸೆಲ್ಲಿಗಿರುವಾಗ ಅವರಿಗೆ ವರ್ಕೌಟ್ ಆಗ್ತಾಯಿತ್ತು ಈಗ ಅವರಿಗೆ ಹತ್ತು ಹನ್ನೊಂದು ಲಕ್ಷ ರೂಪಾಯಿಯ ಹತ್ತು ದಿವವಸಕ್ಕರೆ ಬರುವಾಗ ಡೀಪ್ನಲ್ಲಿ ಹತ್ತು ದಿವ್ಸಗ್ಗರೆ ಬರ್ ಬರೋದು ಧಕ್ಕೆಗೆ ಬರುವುದವರು ಆವಾಗ ಅವರಿಗೆ ಹತ್ತು ಹನ್ನೊಂದು ಲಕ್ಷ ರೂಪಾಯಿ ಆದರೆ ದಣಿಯವರಿಗೆ ಒಂದು ಎರಡು ಲಕ್ಷ ರೂಪಾಯಿ ಉಳಿತದೆ ಹಾಗೆ ಎಲ್ಲ ಈಗ ಈಗ ಯಾಕೆಂದರೆ ಹೆಚ್ಚಿನವರು ಈಗ ಸೀಗ ಹೊಸತು ಮಾಡುವವರಿಗೆ ಅದರಲ್ಲಿ ಯಾವುದು ಲಾಭ ಇಲ್ಲ ಅಂತ ನನ್ನೊಂದು ಅಭಿಪ್ರಾಯ ಮುಂಚೆ ಎಲ್ಲ ಮಾಡಿದವರಿಗೆ ಅದರ ಲಾಭಾಂಶ ಎಲ್ಲ ಅವರಿಗೆ ಸಿಕ್ಕಿದೆ ಈಗ ಲಾಭಾಂಶ ಸಿಕ್ಕಿದೆ ಅವರೆಂತಂದ್ರೆ ಈಗ ಒಂದು ನ ಅವರಿಗೆ ಹತ್ತು ಕೆಲವತ್ತೈದು ಆರು ಎಲ್ಲ ಡೀಪ್ನೆಲ್ಲ ಬೊ ಬೋಟ್ ಉಂಟು ಅದು ಒಂದು ಬೋಟಿಗೆ ಈಗ ಈಗೆಲ್ಲ ಒಂದು ಕೋಟಿ ಆಗ್ತದೆ ಈಗೆಲ್ಲ ಸೇರಿಯೆಲ್ಲ ಬಲೆಯ ಅದೆಲ್ಲ ಇಂಜಿನೆಲ್ಲ ಸೇರಿ ಒಂದು ಕೋಟಿ ಆಗ್ತದೆ ಹಾಗೆ ಅವರೀಗ ಎಂತ ಮಾಡ್ತಾರೆ ಅಂದೆ ಲಾಭ ಯಾರಿಗೆ ಸಿಕ್ಕಿದೆ ಅವರೀಗ ವರ್ಷಕ್ಕೆ ಒಂದೊಂದು ಬೋಟ್ ಮಾಡ್ತಾ ಹೋಗ್ತಾರೆ ಹಾಗೆ ಯಾಕೆಂದರೆ ಈಗ ಅದೆಲ್ಲ ಆದ ಮೇಲೆ ಈ ನಾವು ಬದಿಯಲ್ಲಿ ಕೆಲಸ ಮಾಡುವ ದೋಣಿಯಲ್ಲಿ ಕೆಲಸ ಮಾಡುವವರಿಗೆ ಅವರು ಯಾಕೆಂದರೆ ಅಲ್ಲಿ ಹೋಗಿ ಅವರ ಅಲ್ಲಿ ಎಲ್ಲಿ ಅವರ ಹತ್ರ ಈಗ ಇದು ಫಿಶ್ ವೆಂಡರ್ ಎಲ್ಲ ಎಲ್ಲ ಉಂಟು ಅವರ ಹತ್ರ ಅವರು ಎಲ್ಲಿ ಮೀನುಂಟು ಅವರಲ್ಲಿ ಅಲ್ಲಿಯೇ ಹೋಗಿ ಬಲೆ ಮೀ ಬಲೆ ಹಾಕಿ ಮೀನು ಹಿಡಿದುಕೊಂಡು ಬರ್ತಾರೆ ಹಾಗೆ ನಾವಿಲ್ಲಿ ಕೆರೆಯಲ್ಲಿ ಕೆಲಸ ಮಾಡುವವರ್ಗೆ ತುಂಬ ಕಷ್ಟದ ವಿಷಯ ಯಾಕೆಂದರೆ ಮೀನು ಎಲ್ಲ ಕರ್ ಕೆರೆಗೆ ಬ ಬರುವುದಿಲ್ಲ ಇಲ್ಲಿ ಹಾಗೆಯೇ ಆ ವಿಷಯದಲ್ಲಿ ವಿಷ್ಯಲ್ಲಿ ಮಾತಾಡೋದಾದ್ರೆ ತುಂಬ ಉಂತು ಆದರೆ ಯಾಕೆಂದರೆ ಇದರಲ್ಲಿ ಲಕ್ಷಾಧೀಶ ಆದವನಿದ್ದಾನೆ ಭಿಕ್ಷಾಧೀಶ ಆದವನಿದ್ದಾನೆ ಹಾಗೆಯೇ ಅವರಿಗೆ ಯಾರಿಗೆ ಒಂದು ಕಬ್ಬಿಣ ಕಬ್ಬಿಣ ಕಬ್ ಕಬ್ಬಿಣ ಹಿಡು ಹಿಡಿಬೇಕು ಈಗ್ಯಾಕ್ಯಾಕಂದ್ರೆ ಈಗೆಲ್ಲ ಫೈಬರ್ ಬೋಟ್ ಹೋಗಿ ಈಗೆಲ್ಲ ಕಬ್ಬಿಣದ ಬೋಟ್ ಮಾಡ್ತಾಯಿದ್ದಾರೆ ಹಾಗೆ ಇಲ್ಲಿದು ಯಾಕೆಂದರೆ ನಾವು ಈಗ ಮೊಗವೀರ್ಸ್ ಉಂಟಲ್ಲ ಮೊಗವೀರ್ಸು ನಾವೊಂದು ನೂರು ರೂಪಾಯಿ ನಮಗೆ ಕೈಯ್ಯಲ್ಲಿ ಹಿಡಿದರೆ ಆಮೇಲೆ ಒಂದು ಎರಡು ವರ್ಷ ಹೋದರೆ ಅದಕ್ಕೆ ಐನೂರು ರೂಪಾಯಿ ಖರ್ಚುಂಟದಕ್ಕೆ ಯಾಕೆಂದರೆ ಕಬ್ಬಿಣದ ಬೋಟು ಕೂಡ ಅದು ಶಾಶ್ವತ ಅಲ್ಲದು ಫೈಬರ್ ಬೋಟು ಇದು ಅದಕ್ಕೆ ಕೂಡ ಅಂತೂ ಮುಂಚಿನವರು ಹೇಳ್ತಾರೆ ಒಂದು ಫೈಬರ್ ಬೋಟು ಇದ್ದರೆ ಅದಕ್ಕೆ ಒಂದು ಇಪ್ಪತ್ತೈದು ವರ್ಷ ಆಯುಷ್ಯ ಉಂಟಂತ ಹಾಗೆ ಈಗ ಎಂತ ಮಾಡ್ತಾರೆ ಅದು ಮುಂಚೆ ಮಾಡಿದ ಫೈಬರ್ ಬೋಟಿಗೆ ವಾಡಕ್ಕೆ ಇಪ್ಪತ್ತೈದು ವರ್ಷ ಆಯುಷ್ಯ ಉಂಟಂತ ಯಾಕೆಂದರೆ ನಮ್ಮ ನನ್ನ ಹತ್ರ ಕೂಡ ಇತ್ತು ಒಂದು ಸಣ್ಣ ದೋಣಿ ಇತ್ತು ಆಮೇಲೆ ಮರದ್ದವು ಯಾಕೆಂದರೆ ಮರದ ಬೋಟ್ ಅಂದರೆ ಈಗ ಒಂದು ಕಡೆಯಲ್ಲಿ ಮರ ಹಾಳಾದರೆ ಅದು ಮರದಿಂದ ಅದನ್ನು ರಿಪೇರಿ ಮಾಡ್ತಾಯಿದ್ರು ಮುಂಚೆ ಈಗ ಅದು ಯಾಕೆಂದರೆ ಮುಂಚೆ ಇನ್ನು ನೂರೈವತ್ತು ರೂಪಾಯಿಗೆ ಆಚಾರಿ ಮಜೂರಿತ್ತು ಅಲ್ಲ ಆಗ ಲೆಕ್ಕದಲ್ಲಿ ಈಗ ಹಿಡಿದಕ್ಕಾಗುವುದಿಲ್ಲ ಅದು ಕಾ ಕಾಲ ತುಂಬ ತುಂಬ ವರ್ಷ ಆಯಿತು ಈಗ ಒಂದು ದಿವಸಕ್ಕೆ ಒಂದು ಆಚಾರಿಗೆ ಎರಡು ಸಾವಿರ ರೂಪಾಯಿ ಹಾಗೆ ಈಗೆಂತ ಖರ್ಚು ಜಾಸ್ತಿ ಆಗ್ತದಂತ ಈಗ ಮರದವು ವಾಡೋದ್ ಯಕ್ಕೆ ಒಂದು ನೂರಲ್ಲಿ ಒಂದು ಎರಡು ದೋಣಿ ನೋಡಲಿಕ್ಕೆ ಸಿಗಬಹುದು ಹಾಗೆಯೇ ಈಗ ಯಾಕೆಂದರೆ ಮೊಗವೀರ್ಸ್ ನವರದ್ದು ಪರಿಸ್ಥಿತಿ ಹಾಗೆಯೇ ಉಂಟು ಈಗ ಪಾಪ ಈಗ ಆಯಿತಾ ಈಗ ಒಂದು ಈ ಈ ಕಾಲದ್ದೇ ನಾನು ಹೇಳುವುದಾದರೆ ಈಗ ಒಂದು ಒಂದುವರೆ ತಿಂಗಳಾಗ್ತಾ ಬಂತು ಕೆಲವರಿಗೆ ಒಂದು ದಿನ ಸಿಕ್ಕಿದರೆ ನಾಲ್ಕು ದಿವಸ ಡಿಸಲ್ನ ಹಣ ಕೂಡ ಆಗುವುದಿಲ್ಲ ಹಾಗೆ ಈ ಎಂದು ಈದು ಈ ಮೊಗವೀರ್ಸಿನವರಿಗೆ ಇದರಲ್ಲಿ ಸ್ವಲ್ಪ ಏನಾದರೂ ಒಂದು ಸೌಲಭ್ಯ ಕೊಡಬೇಕಂತ ನನ್ನೊಂದು ಅಭಿಪ್ರಾಯ ಹೆಚ್ಚಾಗಿ